ವಿದ್ಯುತ್ತು ಇದು ಭಾರಿ ಕೆ ತ್ರಾಸು ಕೊಡೋ ವಿಷಯ ಆಗಿದೆ ಎಲ್ಲಾರಿಗೂ ಕಂಪಲ್ಸರಿ ಇಟ್ ಈಸ್ ಏ ಏನು ಒಂದು ಇದಾಗಿಬಿಟ್ಟಿತದು ಅದಿಲ್ಲಿರ ನಮ್ಗೆ ಲೈಫೇ ಇಲ್ಲೇನು ಅನ್ನುವಂಗಾಗಿದೆ ಸೋ ವ ಈ ಗದಗಿನಾಗೆ ನಾವು ಬಂದ ಮೇಲೆ ಇಲ್ಲೇ ಯಾವಾಗೋ ಒಮ್ಮೆ ತೆಗಿತಾರವರು ಡೇ ನೇಮಿಲ್ಲ ಒಮ್ಮೆ ಶನಿವಾರ ಒಮ್ಮೆ ಬುಧವಾರ ಒಮ್ಮೆ ಮಂಗಳ್ವಾರ ಹಿಂಗೆಲ್ಲ ತೆಗಿತಾರೆ ಮತ್ತು ನಾವು ಟೈಮಿಂಗ್ ಹೇಳಿದ್ರೂ ವಿ ಕ್ಯಾನ್ ಎಡ್ಜೆಶ್ಟ್ ಅವರ್ಸೆಲ್ಫ್ ಆದ್ರೆ ಹಂಗಾಗೋದೂ ಇಲ್ಲ ಟೈಮ್ ಹೇಳುದುನೆ ಇಲ್ಲ ಅವರು ಯಾವಾಗ ಬೇಕು ಅವಾಗ ತೆಗೆದ್ಬಿಡ್ತಾರೆ ಇನ್ಕನ್ವೀನಿಯನ್ಸು ಬ್ಯಾಸಿಗೆ ಬಂದ್ರಂಕ ಫ್ಯಾನ್ ಬಂದಾದ್ರ್ ನಾವು ಎಷ್ಟು ಎಡಿಕ್ಟ್ ಆಗಿವೆ ಅಂದ್ರೆ ಇಂಪೋಸಿಬಲ್ ಫ್ಯಾನ್ ಇಲ್ಲರ ನಮಗೆ ಉಸಿರಾಟನೂ ನಿಂತ್ಹೋಗ್ತದೇನೋ ಅನ್ನುವಂಗಾಗಿದೆ ನಮ್ಗೆ ಅದರ ಮೇಲೆ ಅಷ್ಟು ಡಿಪೆಂಡಾಗಿ ಕೂತ್ಕೊಂಡು ಬಿಟ್ಟೀವಿ ಮೊದಲಿನಾಂಗ್ ನ್ಯಾಚುರಲ್ ಯಾವ್ದು ಇಲ್ಲವೇ ಇಲ್ಲಿವಾಗ ಎವ್ರಿತಿಂಗ್ ವಿ ಹ್ಯಾವ್ ಟು ಡಿಪೆಂಡ್ ಆನ್ ದ ಇಲೆಕ್ಟ್ರಿಸಿಟಿ ಕಸ ಹುಡ್ಕೋದ್ರಿಂದ ಹಿಡ್ಕೊಂಡು ಉಸಿರಾಡ್ಸೋ ತನಕನೂ ಎಲ್ಲ ನಾವು ವಿದ್ಯುತ್ ಮೇಲೆ ನಿಂತುಬಿಟ್ಟಿವಿ ಇನ್ನೊಂದೇನು ಇಲ್ಲೇ ಇಲ್ಲ ಅದಕ್ಕೆ ನಮಗೆ ಏನು ಮಾಡೋಕೂ ಅಂತ ಹೀಗ್ ಅನ್ನಿಸ್ತದ ಏನು ಮಾಡಲಿಕ್ಕಿಲ್ಲ ವೀ ಕಾಂಟ್ ಅಲಾ